ಅದು ನಾವು ಶಂಕರಂತೆ ಮಾತಾಡೋದು ನೀವು ನಮ್ಮೂರಿಗೆ ಬಂದಿರಲ್ಲ ಒಂದೆರ್ಡುಸಾರಿ ಹಾಂ ರಿ ಆಂಟಿ ಇಲ್ರಿ ಆಂಟಿ ನಿಮ್ಮೂರಲ್ಲಿ ಏನೋ ಹಾಂ ರಿ ಆಂಟಿ ಸೈಟ್ ಏನೋ ಸಿಗ್ತಾವೆ ಎಷ್ಟರವು ಬೇಕು ಆಂಟಿ ಹೌದಾ ಇಲ್ಲಿ ಚೆನ್ನಾಗಿದ್ದಾವೆ ಆಂಟ್ ಇಲ್ಲಿ ಚೆನ್ನಾಗಿದ್ದಾವೆ ರಿ ಆಂಟಿ ಇಲ್ಲಿ ಚೆನ್ನಾಗಿದಾವ್ರಿ ಸ್ಕೂಲೂ ಆಮೇಲೆ ಟೆಂಪಲು ಗಿಂಪಲು ಗ್ರೌಂಡ್ ಫ್ಲೋರ್ ಚೆನ್ನಾಗಿದ್ದಾವೆ ಮೇಡಮ್ ಆಂಟಿ ಇಲ್ಲಿ ಅಂದ್ರೆ ಸ್ವಲ್ಪ ಅಮೌಂಟು ಜಾಸ್ತಿ ಆಗ್ತದೆ ಇಲ್ಲಿ ನಿಮಗೆ ಎಷ್ಟ್ರೊಳಗೆ ಬೇಕು ಆಂಟಿ ಇಲ್ಲಿ ಇಲ್ಲಿ ಆರು ನಲವತ್ತು ಇದೆ ಆಂಟಿ ಆರು ನಲವತ್ತು ಎಂಟು ನಲವತ್ತಿದೆ ಆಂಟಿ ಹಾಂ ಆಂಟಿ ಇಲ್ಲ ಇಲ್ಲ ಆಂಟಿ ಇಲ್ಲಿ ಚೆನ್ನಾಗಿದೆ ಆಂಟಿ ಇಲ್ಲಿ ಯಾಕೆಂದ್ರೆ ಸ್ಕೂಲು ಕಾಲೇಜ್ ಗೀಲೆಜೆಲ್ಲ ಹತ್ರ ಆಗ್ತದೆ ಆಂಟಿ ಇಲ್ಲಿ ಸೈಟುಗಳು ಚೆನ್ನಾಗಿದೆ ಆಂಟಿ ಇಲ್ಲಿ ದೊಡ್ದಾಗಿದೆ ಫೊರ್ಟಿ ಫಿಫ್ಟಿ ಇದೆ ಹಾಂ ತರ್ಟಿ ಫೊರ್ಟಿ ಇದೆ ಹಾಂ ಎಕ್ಸ್ಟ್ರಾ ಬೇಕುಂತಂದ್ರೆ ಬೇಕಾರೆ ನಿಮಗೆ ಕೇಳಿಟ್ಕೊಳ್ತೀನಿ

ಹಾಂ ರಿ ಐದಾರು ಲಕ್ಷೊಳಗೆ ಸಿಗುತ್ತೆ ಆಂಟಿ ಬಟ್ ನೋಡ್ಬೇಕು ಆಂಟಿ ಹುಡುಕಾಡಗಬೇಕು ಆಂಟಿ ಯಾಕೆಂದ್ರೆ ಇಲ್ಲಿ ಜಾಸ್ತಿ ರೇಟಿದೆಯಲ್ಲ ಆಯ್ತೆ ಹೇಳೋದೆಲ್ಲ ನಿಮಗೀಗ ಆರು ನಲವತ್ತು ಎಂಟ್ಟು ನಲವತ್ರಲ್ಲಿ ಚೆನ್ನಾಗಿದೆ ಆಂಟಿ ಇಲ್ಲಿ ಕಾಲೇಜಿದೆ ಸ್ಕೂಲಿದೆ ಗ್ರೌಂಡಿದೆ ಇಲ್ಲಿ ಮುಂದೆಯೇ ಮಾಡ್ತಾ ಇದ್ದಾರೆ ಆಂಟಿ ಅಲ್ಲಿ ಬಟ್ ನೀವು ಐದು ಕೇಳ್ತಾ ಇದ್ದೀರಿ ನೋಡ್ಬೇಕು ಆಂಟಿ ಇಲ್ಲಿ ಮತ್ತೆ ನೋಡಿ ಹೇಳ್ತೀವಿ ಆಂಟಿ ನಿಮ್ಗೆ ಓಕೆ ಓಕೆ ರಿ ಆಂಟಿ ನಾ ಫೋನ್ ಹಚ್ತೇನೆ ಏಳ್ರಿ ಆಂಟಿ ಕೇಳ್ಬಿಟ್ಟು ಫೋನ್ ಹಚ್ತೇನೆ ಓಕೆ